ಸಾಮಾನ್ಯವಾಗಿ ಮಧ್ಯಾಹ್ನ ಪರಿ ಊಟಕ್ಕೆ ಚಪಾತಿ ಮಾಡ್ತೇವೆ ವೈಟ್ ರೈಸ್ ಪ್ಲೇನ್ ರೈಸ್ ಮಾಡ್ತೇವೆ ಒಂದು ಗಟ್ಟನ ಪಲ್ಯ ಮಾಡ್ತೇವೆ ಮತ್ತು ಯಾವ್ದರ ಒಂದು ಬೇಳೆ ಸಾರು ಮಾಡ್ತೇವೆ ಬೇಳೆ ಸಾರು ಬೇಕು ಅನ್ನ ಸಂಗಡ ಅಂತ ಗಟ್ಟನ ಪಲ್ಯ ಚಪಾತಿ ಜೊತೆ ಮತ್ತು ಇನ್ನು ರಾತ್ರಿ ಊಟಕ್ಕೆ ಇ ಕಂಪಲ್ಸರಿ ರೊಟ್ಟಿ ಇರ್ತವೆ ರೊಟ್ಟಿ ಮಾಡೇಬೇಕು ನಾವು ರೊಟ್ಟಿ ಉಂಡ್ರೆ ಶಕ್ತಿ ಬರ್ತದೆ ಅಂತಣಿ ಹೇಳಿ ರಾತ್ರಳಿನ ರೊಟ್ಟಿ ಉಣ್ತೇವೆ ಎಲ್ಲರು ಒಂದೊಂದು ಅದಕ್ಕೆ ರೊಟ್ಟಿ ಮಾಡ್ತೇವೆ ರೊಟ್ಟಿ ಸಂಗ್ಡ್ ಅನ್ನ ಮಾಡ್ತೇವೆ ಮತ್ತು ಅದ್ರ ಜೊತೆಗೆ ಘಟ್ಟನ ಪಲ್ಯ ಮತ್ತು ಅನ್ನದ ಜೊತೆ ಒಂದು ಬೇಳೆ ಸಾರು ಅದ್ರ ಜೊತೆ ಏನಾರು ತರಕಾರಿ ಉಣ್ಣಬೇಕು ಅಂತಂದ್ರೆ ಘಟ್ಟನ ಪಲ್ಯ ಮಾಡತ್ತರ ತರಕಾರಿ ಹಾಕೇ ಮಾಡ್ತೇವೆ ತರಕಾರಿ ಇತರ ರಾತ್ರಳಿ ಜರಾ ಅನ್ನ ಉಂಡಿದ್ದು ಮೈಗೆ ಹತ್ತರನ್ ಮೈಗೆ ಹತ್ತದ ಅಂತಾರಲ್ಲ ಅದಕ್ಕೆ ಹಾಗಾಗಿ ರಾತ್ರಳೀಗೆ ರೊಟ್ಟಿ ಕಂಪಲ್ಸರಿ ಮತ್ತು ತರಕಾರಿ ಯಾವ್ದರು ಒಂದು ತರಕಾರಿ ಮಾಡ್ತೇವೆ ಮಧ್ಯಾಹ್ನ ಪರಿ ಭೀ ತರಕಾರಿ ಮಾಡ್ತೇವೆ ಇನ್ ಕೇಸ್ ಇರಲಿಲ್ಲ ಅಂತಂದ್ರೆ ತರಕಾರಿ ತರು ತರಸ್ಕೊತೇವೆ ತರ್ಸ್ಕೊಂಡಿ ರಾತ್ರಳಿಂದೆ ತರಕಾರಿ ಮಾಡ್ತೇವೆ ಇದು ಎವ್ರಿ ಡೇ ರೂಟಿನ್ ಇರ್ತದೆ ಕಂಪಲ್ಸರಿ ಇಷ್ಟೆಲ್ಲ ಇರೇ ಇರ್ತಾವ ಮಧ್ಯಾಹ್ನ ಪರಿ ಚಪಾತಿಗಳು ಕಂಪಲ್ಸರಿ ಬೇಕು ಅನ್ನ ಬೇಳೆ ಸಾರು ಗಟ್ಟನ ಪಲ್ಯ ಇನ್ನು ಮತ್ತೆ ರಾತ್ರಿ ವರ್ತಿಕೆ ರೊಟ್ಟೀದು ಡೈಲಿ ಇರ್ತವೆ ಒನ್ನೊಂದು ಸಾರಿ ಚೇಂಜ್ ಅಯ್ತದ ಕಾಮನಾಗಿ ಇಷ್ಟು ಮಾಡ್ತೇವೆ ಒನ್ನೊಂದು ಸರಿ ಚೇಂಜ್ ಮಾಡ್ತೇವೆ ಬೇರೇದು ಏನಾರು ಮಾಡಬೇಕು ಅನ್ನಿಸ್ತು ಅಂತಂದ್ರೆ ಚೇಂಜ್ ಮಾಡುತ್ತಾ ಇರ್ತೇವೆ ಚೇಂಜ್ ಅಂದ್ರೆ ಹ್ಯಾಂಗೆ ಅಂದ್ರೆ ಯಾವ್ದರು ಬಿರ್ಯಾನಿ ಮಾಡ್ತೇವೆ ಇಲ್ಲ ಅಂತಂದ್ರೆ ಹಿಂಗೆ ಏನಾರು ಹಬ್ಬ ಹುಣ್ಣಿ ಬಂದರೆ ಹೋಳಿಗೆ ಇರ್ತದೆ ಮುಂಜಾನೆ ಮಾಡ್ದೇವಂದ್ರೆ ಆಯ್ತು ಬೇಗನೆ ಬೆಳಿಗ್ಗೆ ಮಾಡೋದ್ ಹತ್ತಲ್ದು ರಾತ್ರಳಿದು ಮಾಡೋದ್ ಹತ್ತಲ್ದು ಅದು ಒಂದರ ಮೇಲೆ ಕೆಲಸ ನಡಿತದೆ ಹೋಳ್ಗೆ ಏನಾರು ಐತಂದ್ರೆ ರಾತ್ರಿ ಬೇರೆದು ಅದಕ್ಕೆ ಹತ್ತದ ಅಂತಂದು ಹೇಳಿ ಬೇರೆ ದಿನ ಭೀ ಮಾಡಲ್ಲೇವು